ಅಲೋ ಯಾರೂ ಸುರೇಶ್ ಡಾಕ್ಟ್ರ್ ಅವರ ನಿಮ್ಮದು ಎಲ್ಲಿ ಕ್ಲಿನಿಕ್ ಎಲ್ಲಿ ಡಾಕ್ಟ್ರೇ ಹಾಂ ಹಾಗಾದ್ರೆ ನಿಮ್ದು ಆಯುರ್ವೇದಿಕ ಇಂಗ್ಲೀಷಾ ನಮ್ಮದು ಏನೆಂದ್ರೆ ಸ್ವಲ್ಪ ಗಂಟು ನೋವೆಲ್ಲ ಉಂಟು ಬರ್ತದೆ ಅದಕ್ಕೆ ಸ್ವಲ್ಪ ಚಿಕಿತ್ಸೆ ಆಗಬೇಕು ಯಾವಾಗ ಬರಬೇಕು ಇವತ್ತು ಇದ್ದೀರ

ಅದು ಒಂದು ತಿಂಗ್ಳು ಜಾಸ್ತಿ ಆಯಿತು ಸ್ವಲ್ಪ ಎಣ್ಣೆ ಎಲ್ಲ ಹಾಕ್ತೇನೆ ಹಾಗೆ ಮಾಡಲಿಕ್ಕೆ ಆಗುವುದಿಲ್ಲ ನಾವು ಡಾಕ್ಟ್ರ್ ಹತ್ರ ಕೇಳೋದು ಯಾಕೆ ನೀವು ಮದ್ದು ಕೊಡುವವರಿಗೆ ದ ನಾವು ಕೇಳೋದು ಎಲ್ಲೆಲ್ಲಿ ಮಾಡಿದರೆ ಆಗ್ತದೆ ಅದು ಮಾಡುವ ಅದು ಮಾಡುವ ಏನು ಮಾಡ್ಬೇಕು ಹೇಳಿ ಹಾಂ ಹ್ಞೂ ಹ್ಞೂ ಹಾಂ ಬಾತ್ ಹ್ಞೂ ಆಯ್ತು ಆಯ್ತು ಅದು ಮಾಡುವಾ ಹ್ಞೂ ಹಾಂ ಅದಕ್ಕೆ ನೀವು ಅದನ್ನು ಮಾತ್ರ ಹೇಳಿದ್ದು ಅದಕ್ಕೇನು ಮಾತ್ರೆ ಗೀತ್ರೆ ಏನಾದರೂ ಕೊಡ್ತೀರ ನೀವು ಹಾಂ ಹಾಂ ಆಯ್ತು ಬರುವ ನಾಳೆ ಒಂಬತ್ತು ಗಂಟೆಗೆ ಬರುವ ಹ್ಞೂ ಆಯ್ತು ಆಯ್ತು ಆಯ್ತು ಹ್ಞೂ ಹ್ಞೂ ಆಯ್ತು ಆಯ್ತು ಆಯ್ತು ಹ್ಞೂ ಆಯ್ತು ಇವರೇ

ಆಯ್ತು ಆಯ್ತು ಆಯ್ತು